ನನಗೆ ತುಂಬ ಇಷ್ಟವಾದ ಆಟ ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್ ಯಾಕಂದ್ರೆ ನಂಗೆ ತುಂಬ ಇಷ್ಟವಾದುದೆಂದ್ರೆ ನನ್ನ ಚಿಕ್ಕ ವಯಸ್ಸಿನಲ್ಲೇ ನಮ್ಮೂರಿನಲ್ಲೇ ನಾವು ನಮ್ಮ ಈ ನನಗಿಂತ ದೊಡ್ಡ ನನ್ನ ದೊಡ್ಡವರು ಕ್ರಿಕೆಟ್ ಆಡ್ತಿದ್ದರು ಅವ್ರು ಆಡುವಾಗ ನಾನು ನೋಡಕೆ ಹೋಗ್ತಿದ್ದೆ ನೋಡೋಕೆ ಹೋದಾಗ ಅವರು ಆಡ್ತಿದ್ದು ಎಲ್ಲ ನೋಡಿ ನನಗೂ ಆಡಬೇಕಲ್ಲ ಒಂದೊಂದು ಆಸೆ ಆಗಿಬಿಡ್ತಿತ್ತು ಅದರಿಂದ ನಾ ಕ್ರಿಕೆಟ್ ನೋಡೋಕೆ ಆಡಲು ಬಯಸುತ್ತೇನೆ ಯಾಕೆಂದ್ರೆ ನನಗಿಷ್ಟವಾದುದು ಚಿಕ್ಕ ವಯಸ್ಸಿನಲ್ಲೇ ನಾನು ನಮ್ಮೂರಿನ ದೊಡ್ಡವರು ಕ್ರಿಕೆಟ್ ಆಡುವಾಗ ನಾನು ಅದನ್ನು ನೋಡೋಕೆ ಹೋದಾಗ ಅವರು ಆಡ್ತಿದ್ದು ಅವರು ಬ್ಯಾಟಿಂಗ್ ಶೈಲಿ ಅದರ ಅದನ್ನು ನೋಡಿ ನಾನು ಕ್ರಿಕೆಟ್ ಈ ಥರ ಆಟನು ಇದೆಯಲ್ಲ ಏನದು ಅಂದುಬಿಟ್ಟು ಕೇಳ್ಕೊಂಡು ನಾನು ಇದನ್ನ ಕಲಿಯಲು ಇಷ್ಟಪಟ್ಟೆ ಮತ್ತು ಕ್ರಿಕೇಟಲ್ಲಿ ನನಗೆ ತುಂಬ ಇಷ್ಟವಾದ ಪ್ಲೇಯ್ರ್ ವಿರಾಟ್ ಕೊಯ್ಲಿ ವಿರಾಟ್ ಕೊಯ್ಲಿ ಅಂತ ಅವ್ರು ಟಿವಿಯಲ್ಲಿ ನಾನು ಅವ್ರ ಆಟವನ್ನು ನೋಡಿ ನನಗೆ ಅವರ ಆಟ ಅವ್ರು ಮೈದಾನ್ದಲ್ಲಿ ಯಾವ ಥರ ಕೋಪಗೊಳ್ಳೋದು ಯಾವ ಥರ ಇದು ಆ ಥರದ್ದೆಲ್ಲ ನೋಡಿ ನನಗೆ ಕ್ರಿಕೆಟ್ ಅನ್ನೋ ಆಟವನ್ನು ನಾನು ಇಂಟ್ರಶ್ಟ್ ಪಟ್ಟೆ ನಾನು ನನ್ನ ಚಿಕ್ಕ ವಯಸ್ಸು ಮಿನಿಮಮ್ ಅಂದರೆ ಒಂದು ಎಸ್ ಎಲ್ ಸಿ ಹನ್ನೆರಡನೇ ವಯಸ್ಸು ಹನ್ನೆರಡು ವಯಸ್ಸು ಅನ್ನೋ ಬದಲು ಒಂದು ಹದಿನಾರು ಹದಿನೈದರಲ್ಲಿ ಇರಬೇಕಾದ್ರೆ ಎಸ್ ಎಲ್ ಸಿ ಎಸ್ ಎಲ್ ಸಿಲಿ ಇದ್ದಾಗ ಟಿವಿಲಿ ಕ್ರಿಕೆಟ್ ನೋಡ್ತಿದ್ದೆ ಅಂದರೆ ಟಿವಿ ಸುಮ್ಮನೇ ನೋಡ್ತಿದ್ದಾಗ ನಮ್ಮೂರಲ್ಲಿ ಒಬ್ಬರು ಆಟನ ಕ್ರಿಕೆಟ್ ನೋಡೋವ್ರು ಬರ್ತಿದ್ದರು ಬಂದಾಗ ಟಿವಿ ಫೋರ್ಟ್ಸ್ ಹಾಕು ನೋಡೋಣ ಅಂತಿದ್ದರು ಫೋರ್ಟ್ಸ್ ಹಾಕಿದಾಗ ಅವರು ಕ್ರಿಕೆಟ್ ಚಾನಲ್ ನೋಡ್ತಿದ್ದರು ಆವಾಗ ಕ್ರಿಕೆಟ್ ನಾನು ಅವರತ್ರ ಕೇಳಿ ತಿಳಿದುಕೊಳ್ತಿದ್ದೆ ಹೆಂಗಣ್ಣ ಇದು ಏನು ಯಾವ ಥರ ಯಾವ ಥರ ಇದು ಏನು ಯಾರಿವರು ಅಂತೆಲ್ಲ ಕೇಳ್ಕೊಂಡು ನಮ್ಮ ಇಂಡಿಯಾ ಪ್ಲೇಯರು ಈ ಥರ ಇರ್ತಾರೆ ಈ ಥರಪ್ಪ ಹಿಂಗೇ ಕ್ರಿಕೆಟ್ಟೂ ಅಂತಂದಲ್ಲಿ ಅವರು ಅವರು ಕೂಡ ಮಾತು ಹುಮ್ಮಸ್ಸು ಅವ್ರು ನೋಡೋ ಇದರಿಂದ ನನಗೆ ತುಂಬ ಆಸಕ್ತಿ ನನಗೆ ಆದಂತಹ ಆಸಕ್ತಿ ನನಗೆ ಕ್ರಿಕೆಟಲ್ಲಿ ಬರ್ತಿತ್ತು ಅದಕ್ಕೆ ನಾನು ಕ್ರೀಡೆಯಲ್ಲಿ ತುಂಬ ನೆಚ್ಚಿನ ಆಟ ಕ್ರಿಕೆಟ್ ಆದ್ದರಿಂದ ನಾನು ಕ್ರಿಕೆಟನ್ನು ತುಂಬ ಇಷ್ಟಪಡುತ್ತೇನೆ